ತರಕಾರಿ ಯಾವ ಯಾವ್ದು ಇದೆ ನನಗೊಂದು ಐವತ್ತು ಬದ್ನೇಕಾಯಿ ಬೇಕಾಗಿತ್ತು ಚೆನ್ನಾಗಿರೋದು ನಾಳೆ ಫಂಕ್ಷನ್ ಇತ್ತು ಹಾಗಾಗಿ ಬೇಕಾಗಿತ್ತು ನಾನೇ ಬರ್ತೀನಿ ಅಡ್ಡಿಲ್ಲ ಚೆನ್ನಾಗಿರೋದು ತೆಗ್ಸಿ ಮತ್ತೆ ಕ್ಯಾರೇಟ್ ಹೇಗೆ ನಂಗೆ ಒಂದೆರಡು ಕೆಜಿ ಬೇಕಾಗಿತ್ತು ಕ್ಯಾರೇಟು ಮತ್ತೆ ಬೀನ್ಸ್ ಹೇಗೆ ಒನ್ ನನ್ಗೆ ಒಂದೆರಡು ಕೆಜಿ ಕೊಡಿ ಬೀನ್ಸ್ ಹೌದು ಬೀನ್ಸ್ ಎರಡು ಬದ್ನೇಕಾಯಿ ಒಂದು ಐವತ್ತು

ಮತ್ತೇನು ಬೇಡ ಸ್ವಲ್ಪ ಬದನೇಕಾಯೆಲ್ಲ ಸ್ವಲ್ಪ ಚೆನ್ನಾಗಿರೋದು ಕೊಡಿ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಹಾಂ ಅಡ್ಡಿಲ್ಲ ನಾನು ಒಂದು ಒನ್ ಸ್ವಲ್ಪ ಹೊತ್ ಬಿಟ್ಟು ಬರ್ತೀನಿ ಹ್ಞ್ ಅಡ್ಡಿಲ್ಲ ಅಡ್ಡಿಲ್ಲ ಪ್ಯಾಕ್ ಮಾಡಿ ಇಡಿ ಎಲ್ಲ ತೆಗ್ದು ಅಡ್ಡಿಲ್ಲ ನಾನೇ ಬರ್ತೇನೆ ಇಲ್ಲ ನಾನೇ ಬರ್ತೀನಿ ಬರೋದ್ ಉಂಟು ಹಾಂ ಹೌದು ಅಡ್ಡಿಲ್ಲ ಅಡ್ಡಿಲ್ಲ

ಅಡ್ಡಿಲ್ಲ ಬರ್ತೆ ಮತ್ತೊಂದು ಏನಾರೂ ಬೇಕಿದ್ದರೆ ಬರ್ತೆ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಸ ಕಡ್ಮೆಲಿ ಕೊಡಿ ನಮಗೆ ಸ್ವಲ್ಪ ಕಡ್ಮೆ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ನಿಮ್ಮ ಅಂಗಡಿಗೇ ಬರ್ತೀವಿ ಮತ್ತೊಮ್ಮೆ ಅಡ್ಡಿಲ್ಲ ಹೇಳ್ತೇನೆ ಹಾಂ ಹಾಂ ಅಡ್ಡಿಲ್ಲ ಹೇಳ್ತೇನೆ ತ್ಯಾಂಕ್ ಆಯ್ತು ಆಯಿತು ತ್ಯಾಂಕ್ಸ್ ನಿಮಗೆ